ಹಲೋ ಹಾಂ ಮೇಡಮ್ ನಮಸ್ತೆ ಡಾಕ್ಟರಲ್ವ ಮೇಡಮ್ ನಾವು ಕವಿತಾ ಅಂತ ಮಾತಾಡೋದು ಮೊನ್ನೆ ಬಂದಿದ್ವಲ್ಲ ನಿಮ್ಮ ಕಡೆ ಬುಧವಾರ ನಿಮ್ಮ ಕಡೆ ಬಂದಿದ್ದೆ ತೋರಿಸ್ಕೋಳೋಕ್ಕೆ ಆರಾಮಿಲ್ಲ ಅಂತ ಹಾಂ ಸಾಯಂಕಾಲ ಬಂದಿದ್ದೆ ಮೇಡಮ್ ನನಗೆ ಜ್ವರ ತಲೆ ನೋವು ಮೈಕೈ ನೋವೆಲ್ಲ ತುಂಬ ಇತ್ತು ಹೌದು ನಾವೂ ತೋರ್ಸ್ಕೊಂಡು ಹೋಗಿದ್ದೀವಿ ಮೇಡಮ್ ಕಡಿಮೆಯೇ ಆಗಿಲ್ಲ ನಮಗೆ ಇವಾಗ ಏನು ಮಾಡೋದು ಮೇಡಮ್ ಈಗ ಬರೋಣಾ ಹೇಗೆ ಹೌದುರಿ ಇದೆ ತೊಗೊಳ್ತಾ ಇದ್ದೀವಿ ಹಾಂ ತೊಗೊಂಡಿದ್ದೀವಿ ಆದರು ಕಡಿಮೆಯೇ ಆಗ್ತಿಲ್ಲ ಇಲ್ಲ ಅದಕ್ಕೇ ಕಾಲ್ ಮಾಡಿದ್ದು ಮೇಡಮ್ ಬರೋಣಾ ಹೇಗೆ ಹಾಂ ಕ್ಲಿನಿಕಲ್ಲಿ ಇದ್ದೀರಾ ಮಾತ್ರೆಗಳ್ನ ಬೆಳಿಗ್ಗೆ ಒಂದು ಹೇಳಿದ್ರಿ ಟ್ಯಾಬ್ಲೆಟು ಮಧ್ಯಾಹ್ನ ಸಿರಪ್ಪ್ ಟ್ಯಾಬ್ಲೆಟ್ ಹೇಳಿದ್ರಿ ಮತ್ತೆ ಪುನಃ ರಾತ್ರಿ ಮೂರು ಟೈಮ್ ಸಿರಪ್ ಹೇಳಿದ್ರಿ ಎರ್ಡು ಟೈಮ್ ಮೂರು ಟೈಮು ಟ್ಯಾಬ್ಲೆಟ್ಸ್ ಹೇಳಿದ್ರಿ ಊಟ ಚೆನ್ನಾಗಿ ಮಾಡ್ತಾಯಿದೀನಿ ಮ್ಯಾಮ್ ಬಟ್ ಅದು ಕೆಮ್ಮು ಭಾಳ ಬರ್ತಾ ಇದೆ ಕಡ್ಮೆಯೇ ಆಗ್ತಿಲ್ಲ ಸ್ವಲ್ಪ ಸುಸ್ತು ಇದೆ ಮೈಕೈ ನೋವು ಇಲ್ಲ ಬಿಸಿನೀರೇ ಕುಡಿತಾ ಇದ್ದು ಮೇಡಮ್ ನಾವು ತಣ್ಣೀರು ಕುಡಿತಾ ಇಲ್ಲ ಡಾಕ್ಟರ್ ಬಿಸಿನೀರೇ ಕುಡಿತಾ ಇರೋದು ಹ್ಞೂ ಬಿಸಿನೀರೇ ಕುಡಿದೇವೆ ಮತ್ತು ಊಟ ಏನಿಲ್ಲ ಸಾ ಇದು ಇದನ್ನೇ ಮಾಡ್ತಿದ್ದೆ ಕರ್ದಿದ್ದು ಐಟಮ್ಸ್ ಏನೂ ತಿಂದಿಲ್ಲ ಇಡ್ಲಿ ಯ ಅನ್ನ ಸಾಂಬಾರು ಸ್ವಲ್ಪ ತಿಳಿ ಸಾರು ಅದೇ ಊಟ ಮಾಡ್ತಾ ಇರೋದು ನಾವು ಮೊನ್ನೆ ಬುಧವಾರ ಬಂದಿದ್ವಲ್ಲ ಮೇಡಮ್ ಆವತ್ತಿಂದ ತೊಗೊಳ್ತ ಇದ್ದೀವಿ ನಾಲ್ಕು ದಿವಸ ಆಯ್ತು ಇವಾಗ ಹ್ಞೂ ಹ್ಞೂ ಹೌದು ಇಲ್ಲ ಅದಕ್ಕೆ ನಾವು ನಿನ್ನೆ ಬರ್ಬೇಕು ಅಂದ್ವಿ ಮೇಡಮ್ ಬರೋಕ್ಕೆ ಆಗ್ಲಿಲ್ಲ ಅದಕ್ಕೇ ಬಂದು ಬರೋಣಾಂತ ಕೇಳಿದೆ ಮೇಡಮ್ ಇವತ್ತು ಸನ್ ಡೇ ಅಲ್ಲ ಮೇಡಮ್ ಇರ್ತೀರೋ ಇಲ್ಲ ಅಂತ ಅದಕ್ಕೆ

ಹ್ಞೂ ಹಾಂ ಇವಾಗ ಯಾವಾಗ ಬರೋದು ಮೇಡಮ್ ಇವಾಗ ನಾಳೆ ಬರೋಣಾ ಹ್ಞೂ ಓಕೆ ಮೇಡಮ್ ನಾಡಿದ್ದು ಬರೋಣಾ ಬೇಡ ನಾಳೆ ಹಾಂ ಈಗ ಸದ್ಯಕ್ಕೆ ಅವನ್ನೇ ಟ್ಯಾಬ್ಲೆಟ್ಸೆ ಕಂಟಿನ್ಯೂ ಮಾಡೋದೇನು ಮೇಡಮ್ ಹ್ಞೂ ಹೌದುರಿ ತಗೋರಿ ಅಂತ ಬರೆದಿದ್ರಿ ಹೌದುರಿ ಡಾಕ್ಟರ್ ಹ್ಞೂ ಹ್ಞೂ ಹ್ಞೂ ಅದನ್ನು ತೊಗೊಂಡಿಲ್ಲ ಅದೆ ಅದನ್ನೇ ತೊಗೋಣದು ಏನ್ರೀ ಹಾಂ ಹ್ಞೂ

ಹ್ಞೂ ಹ್ಞೂ ಹ್ಞೂ ಹ್ಞೂ ಓಕೆ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಆಯ್ತುರಿ ಹ್ಞೂ ಆಯ್ತುರಿ ಡಾಕ್ಟರ್ ಮಾಡ್ತೀನಿ ಓಕೆ ಡಾಕ್ಟರ್ ಓಕೆ ಡಾಕ್ ಓಕೆ ಡಾಕ್ಟರ್ ಓಕೆ ತ್ಯಾಂಕ್ ಯು ಹ್ಞೂ ಹ್ಞೂ ಹ್ಞೂ